ಹಬ್ಬ ಧಾರ್ಮಿಕ ಸಂದರ್ಭಗಳಲ್ಲಿ ನಾವು ದೇವರ ವಿಗ್ರಹವನ್ನು ಮಣ್ಣಿನದು ಆಗಿರಬೋದು ಚಾಪ್ಪೀಸಲ್ಲಿ ಮಾಡಿರುವ ಮಾಡಿರುವುದು ಆಗಿರಬಹುದು ಅದರಿಂದ ಕೆತ್ತಿದ್ದೇವೆ ಅದು ವಿಗ್ರಹ ಅನುಭವ ಹೇಗಿತ್ತು ಅಂದರೆ ಒಂದು ಅನುಭವ ಯಾವುದೇ ಫಸ್ಟ್ ಪ್ರತಿಯೊಂದು ಮೊದಲಿನಿಂದ ಕೆತ್ತಿದ್ದೇ ಆದಲ್ಲಿ ನಮಗೆ ಒಂದು ಅನುಭವ ಉಂಟಾಗುತ್ತದೆ ಇದು ಏನು ಹೇಗೆ ಬಂದಿದ್ದರೂ ಚೆನ್ನಾಗಿದೆ ಅನ್ನೋದು ನಮ್ಮ ಭಾವನೆ ವ್ಯಕ್ತಪಡಿಸುತ್ತದೆ ಆಮೇಲೆ ಗಣಪತಿ ಮೂರ್ತಿಯನ್ನು ತಯಾರು ಮಾಡುವುದು ಅದನ್ನು ಸಣ್ಣ ಪುಟ್ಟ ಇದ್ದಾಗ ಹಬ್ಬ ಆಚರಿಸುವುದು ಧಾರ್ಮಿಕ ಹಬ್ಬವನ್ನಾಗಿ ಹಬ್ಬವನ್ನು ಆಚರಿಸುತ್ತಾ ಸಣ್ಣ ಪುಟ್ಟವನ್ನು ಮಾಡುತ್ತಾ ದೇವರ ವಿಗ್ರಹಗಳನ್ನು ಕೆತ್ತಿದ್ದೇವೆ ಅದು ಅದು ಮತ್ತೆ ಶಿಲ್ಪ ಕ ಶಿಲ್ಪಕಲೆ ನಮಗೆ ಅಷ್ಟೊಂದು ಗೊತ್ತಿಲ್ಲೊ ಗೊತ್ತಿಲ್ಲ ಆದರೂ ಸುಮ್ಮನೆ ಹುಡುಗರು ಸಣ್ಣವರಿದ್ದಾಗ ನಾವು ಆ ಥರ ವಿಭಿನ್ನ ಶೈಲಿಯದನ್ನು ವಿಭಿನ್ನ ಶೈಲಿಯ ಶಿಲ್ಪಗಳು ಸ್ವಲ್ಪ ಸ್ವಲ್ಪ ಸಣ್ಣ ಚಿಕ್ಕ ಚಿಕ್ಕದು ಕೆತ್ತಿದ್ದೇವೆ ದೇವರ ವಿಗ್ರಹಗಳನ್ನು ಕೆತ್ತುವುದು ಬಹಳ ತಪ್ಪು ಯಾಕೆಂದರೆ ಅದು ದೇವರ ಶಾಪವೂ ಆಗಬಹುದು ಆದ್ದರಿಂದ ನಾವು ಸಣ್ಣ ಸಣ್ಣ ಧಾರ್ಮಿಕ ಸಂದರ್ಭಗಳಲ್ಲಿ ಧಾರ್ಮಿಕ ಹಬ್ಬ ಸಂದರ್ಭಗಳಲ್ಲಿ ಆಗಿರ್ಬೋದು ಗಣಪತಿ ಹಬ್ಬ ಹಾಗೆ ಮುಂತಾದವು ಇದ್ದವು